ಹೇಳಬೇಕಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಹೆಚ್ಚಾಗಿ ನಾನು ಯೂಟ್ಯೂಬ್ ಚಾನಲ್ಸನ್ನ ರೆಫರ್ ಮಾಡ್ತೀನಿ ನನ್ನದು ತುಂಬ ಇಷ್ಟವಾದ ಎರಡು ಪಾಕಶಾಸ್ತ್ರ ಯೂಟ್ಯೂಬ್ ಚಾನಲ್ಗಳಂದ್ರೆ ಒಂದು ಭಾಗ್ಯ ಟಿವಿ ಮತ್ತೊಂದು ರೇಖಾ ಅಡುಗೆ ಅವರಿಬ್ರು ತುಂಬ ಚೆನ್ನಾಗಿ ಅಚ್ಕಟಾಗಿ ಹೇಗೆ ಅಡುಗೆ ಮಾಡಬೇಕು ಅದನ್ ಏನೆಲ್ಲ ತಗೋಬೇಕು ಹೇಗೆಲ್ಲ ಅದನ್ನು ಇದು ಮಾಡಿ ಚೆನ್ನಾಗಿ ಕುಕ್ ಮಾಡಬೇಕು ಅಂತ ಹೇಳಿಕೊಡ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಹೇಳಿಕೊಡ್ತಾರೆ ನನಗೆ ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ರೇಖಾ ಅಡುಗೆ ಮತ್ತು ಭಾಗ್ಯ ಟಿವಿ ಯೂಟ್ಯೂಬ್ ಪಾಕಶಾಸ್ತ್ರ ಚಾನಲನ್ನ ತುಂಬ ಫಾಲೋ ಮಾಡ್ತೇನೆ ಅವರು ಮಾತಾಡೋ ವೇ ನನಗೆ ತುಂಬ ಇಷ್ಟ ಅದರಲ್ಲಿ ನಾನು ಚೆನ್ನಾಗಿ ಅಡುಗೆ ಮಾಡೋದು ವೆಜ್ಜ ಪ್ಲಸ್ ನಾನ್ ವೆಜ್ ಎರಡೂನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಂದರೆ ಅವರು ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ತಾರಲ್ಲ ಪ್ರತಿಯೊಂದು ಅಂದರೆ ನಮಗೆ ಮಗುಗೆ ಹೆಂಗೆ ಬೇಕು ಇಷ್ಟ ಆಗುತ್ತೆ ಆ ಅಡುಗೆಗಳು ಮತ್ತು ನಮ್ಮನ್ನ ಹಸ್ಬೆಂಡ್ಗೆ ಬೇಕಾಗಿರೋದು ಅಂಥದ್ದು ಉತ್ತರ ಕನ್ನಡ ಸ್ಟೈಲ್ ಆಗ್ಬೋದು ಆ ಸ್ಟೈಲು ಎಲ್ಲ ಕೆಲವೊಂದು ಕಲಿತು ನಾನ್ ವೆಜ್ ನನಗೆ ತುಂಬ ಫೇವ್ರೇಟು ಹಾಗಾಗಿ ಚಿಕನ್ನಲ್ಲಿ ವೆರೈಟಿ ಡಿಶಸನ್ನ ನಾನು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀನಿ ಅವ್ರು ಹೇಳಿರೋದನ್ನೆಲ್ಲ ಆಲ್ಮೋಸ್ಟ್ ಆಗಿ ನಾನು ಟ್ರೈ ಮಾಡಿ ಕಲ್ತಿದ್ದೀನಿ